ಮೊಬೈಲ್ ಫೋನ್ ಜಂಗಮ ದೂರವಾಣಿ ಇವತ್ತಿನ ಕಾಲದಲ್ಲಿ ತುಂಬನೇ ಉಪಯುಕ್ತವಾಗಿದೆ ಅದು ಇಲ್ಲದೇನೆ ಜೀವನನೇ ಇಲ್ಲ ಅನ್ನೋ ಒಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲೇ ಹೋದರು ಟೂರ್ಗೆ ಹೋಗಲಿ ಬಟ್ಟೆ ಪೇಸ್ಟು ಬ್ರೆಷು ಹಿಡ್ಕೊಳ್ಳಲಿಲ್ಲ ಅಂದರೂ ಪರವಾಗಿಲ್ಲ ಮೊದಲು ಮೊಬೈಲ್ ಹಿಡ್ಕೊಂಡಿದ್ದೀವ ಅಂತ ಚೆಕ್ ಮಾಡೋ ಕಾಲ್ದಲ್ಲಿ ನಾವಿದ್ದೀವಿ ಮೊಬೈಲ್ ತಗೊಂಡು ಹೋದರೂ ಚಾರ್ಜರ್ ಇದೆಯ ಚಾರ್ಜರ್ ಬಿಟ್ಟು ಅನ್ನೋ ಕಾಲದಲ್ಲು ಇದ್ದೀವಿ ಸೊ ಮೊಬೈಲು ಮೊಬೈಲು ಮೊಬೈಲು ಹಿಡಿಕೊಳ್ದಲೇ ಜೀವನನೇ ಇಲ್ಲ ಏಕೆಂದರೆ ಎಲ್ಲೇ ಹೋದರು ನಾವು ಬೇಕಾದವರಿಗೆ ತಕ್ಷಣ ಸಿಕ್ಬಿಡ್ತೀವಿ ಕೆಲಸಗಳು ಬೇಗ ಬೇಗ ಆಗ್ತವೆ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬೆಳೀತಾಯಿದೆ ಮೊಬೈಲ್ ಫೋನ್ ಇದ್ದರೆ ಇವತ್ತಿನ ಯುಗದಲ್ಲಿ ಫೋನ್ ಪೇ ಕೂಡ ಮಾಡ್ಬೋದು ಇಂಟರ್ನೆಟ್ ನೋಡ್ಬೋದು ಟಿ ವಿ ನೋಡ್ಬೋದು ನ್ಯೂಸ್ ನೋಡ್ಬೋದು ಕ್ರಿಕೆಟ್ ನೋಡ್ಬೋದು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಆನ್ಲೈನ್ ರಿಸಲ್ಟ್ಸ್ನ ನೋಡ್ಬೋದು ಯಾವುದೇ ಆಗಲಿ ಒಂದು ಕೆಲಸಗಳು ಕೈಯ್ಯಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲೇ ಹೋದರೂ ಕೈ ಕೆಲಸದಲ್ಲಿ ಬೆರಳುಗಳಲ್ಲಿ ಕೆಲಸ ಆಗ್ಬಿಡ್ತವೆ ಅನ್ನೋದು ಒಂದು ಮೊಬೈಲ್ ಯುಗದಲ್ಲಿ ನಾವಿದ್ದೀವಿ ಮುಂಚೆ ಹಳೆ ಕಾಲದಾಗೆಲ್ಲ ಮೊಬೈಲ್ ಇತ್ತು ಅಂತ ಏನಿರಲಿಲ್ಲ ಜೀವನ ನಡೀತಿತ್ತು ಬಟ್ ಆದರೂ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಜೀವನಗಳು ಫಾಸ್ಟ್ ಫಾಸ್ಟ್ ಆಗಿ ವೇಗವಾಗಿ ಆಗ್ತಿರಲಿಲ್ಲ ಫೋನಲ್ಲೆ ಕೂತ್ಕೊಂಡು ಕಾಯಬೇಕಾಯಿತು ನನ್ಗೊಂದು ಫೋನ್ ಬರುತ್ತೆ ನನ್ಗೊಂದು ಫೋನ್ ಬರುತ್ತೆ ಅಂತ ಈಗ ಇಲ್ಲಿಂದ ಬೆಂಗ್ಳೂರು ಹೋದರೂ ನಡುವೆ ರೋಡ್ನಾಗೆ ಫೋನ್ ಬಂದ್ಬಿಡುತ್ತೆ ಕೆಲಸಗಳು ಆಗ್ಬಿಡ್ತಾವೆ ಅಲ್ಲಿಗೋಗ್ಬೇಕು ಇಲ್ಗೆ ಹೋಗಬೇಕು ಇಲ್ಗೆ ಹೋಗಬೇಕು ಅಲ್ಗೆ ಹೋಗಬೇಕು ಬೇಗ ಯಾವುದೇ ಥರದ್ದು ಕೆಲಸಗಳ್ನ ಬೇಗ ಮಾಡ್ಬೋದು ಈಗ ಫೋನ್ ಪೇ ಅಂತ ಬಂದಿದೆ ನಮ್ಮ ತಂಗಿಗೆ ಮಗನಿಗೆ ಮಗಳಿಗೆ ಅಕ್ಕಂಗೆ ದುಡ್ಡು ಕಳಿಸ್ಬೇಕು ಅಂದರೆ ನಾವು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಕ್ಯೂನಲ್ಲಿ ನಿಂತು ಕಳಿಸ್ತಾಯಿದ್ವಿ ಭಾನುವಾರ ರಜಾ ಅಕ್ಟೋಬರ್ ಎರಡು ರಜಾ ಇಂತ ದಿವ್ಸಗಳು ಎಲ್ಲ ಕಳ್ಸಕ್ಕೆ ಆಗ್ತಿದ್ದಿಲ್ಲ ಈಗ ನಾವು ರಾತ್ರಿ ಹನ್ನೆರಡು ಗಂಟೆ ಆದರೆ ಫೋನ್ ಪೇ ಒಳಗೆ ಹಿಂಗೆ ತಕ್ಷಣ ದುಡ್ಡು ಹಾಕಿದರೆ ಎರ್ಡು ಸಾವ್ರ ರೂಪಾಯಿ ಅವ್ರಿಗೆ ಇಮ್ಮಿಡಿಯೇಟ್ಲಿ ತಕ್ಷಣ ಹೋಗ್ಬಿಡುತ್ತೆ ಎಲ್ಲಿ ಬೇಕಾದ್ರೂ ಫೋನ್ ಪೇ ಮಾಡ್ಬಹುದು ಈಗ ನಾನು ದುಡ್ಡು ಇಲ್ಲದಲೇ ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ ಪೆಟ್ರೋಲ್ ಹಾಕಿಸಿಕೊಂಡೆ ಪರ್ಸ್ ನೋಡ್ತೀನಿ ಇಲ್ಲ ಅಯ್ಯೋ ಪರ್ಸನ್ ಮನೆಗೆ ಬಿಟ್ಟು ಬಂದಿದ್ನಲ್ಲ ಫೋನ್ ಇದೆ ಫೋನಾಗ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಫೋನ್ ಪೇ ಮಾಡ್ಬಿಟ್ಟೆ ಅವ್ರು ಓಕೆ ಥ್ಯಾಂಕ್ ಯು ಅಂದರೂ ಕೆಲಸನೇ ಮುಗೀತು ಇಲ್ಲ ಅಂದಿದ್ದರೆ ನಾನು ಕಾರ್ ಬಿಟ್ಟು ಮನೆಗೆ ಬಂದು ದುಡ್ಡು ತಗೊಂಡು ಹೋಗಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಇವೆಲ್ಲ ಮೊಬೈಲ್ ಇರೋದಕ್ಕೆ ನಮಗೆ ಯುಗದಲ್ಲಿ ತಕ್ಷಣ ಆಗ್ತಾಯಿದೆ ಈಗ ನನಗೆ ರಂಗೋಲಿ ಹಾಕೋದು ಏನು ಗೊತ್ತಿದ್ದಿಲ್ಲ ಈಗ ನಾನು ರಂಗೋಲಿ ಅಂತ ಯೂ ಟ್ಯೂಬ್ ಒಳಗೋಗಿ ಟೈಪ್ ಮಾಡಿದೆ ರಂಗೋಲಿ ವಿಡಿಯೋಗಳೆಲ್ಲ ಬಂತು ರಂಗೋಲಿ ನಾನು ನೋಡ್ತಾ ನೋಡ್ತಾ ಚೆನ್ನಾಗಿ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಹೋಗಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದೆ ಕಾಂಪಿಟೇಷನಲ್ಲಿ ಇಪ್ಪತ್ತ್ಮೂರು ಜನ ಭಾಗಿ ಆಗಿದ್ದರು ನಾನು ಅದ್ರಾಗೆ ಫರ್ಸ್ಟ್ ಪ್ಲೇಸ್ ಹೊಡ್ಕೊಂಡು ಬಂದೆ ಯಾವುದ್ರಿಂದ ನೋಡ್ಕೊಂಡು ಬಂದೆ ಅಂದರೆ ಯೂ ಟ್ಯೂಬಿಂದ ನೋಡಿ ಕಲಿತು ಅಲ್ಲಿ ಹಾಕಿ ಫಸ್ಟ್ ಪ್ರೈಜ್ ಹೊಡ್ಕೊಂಡು ಬಂದೆ ಯೂ ಟ್ಯೂಬ್ ಹೆಂಗೆ ನೋಡಿದೆ ಅಂದರೆ ಮೊಬೈಲಿಂದ ನೋಡಿದೆ ಸೊ ಇದಕ್ಕೆ ಕಾರಣ ಮೊಬೈಲು ನನ್ನ ಮಗಳದ್ದು ರಿಸಲ್ಟ್ ನೋಡಬೇಕಾಗಿತ್ತು ಹೋಗಿ ಸ್ಕೂಲ್ಗೆ ಹೋಗೋಕೆ ನನಗೆ ಟೈಮ್ ಇರಲಿಲ್ಲ ಪ್ಲಸ್ ಹಳ್ಳಿಯಿಂದ ಸಿಟಿಗೋಗಿ ಸಿಟಿಯಿಂದ ಮತ್ತೆ ಹಳ್ಳಿಗೆ ಬರೋಕು ಟೈಮ್ ಇರಲಿಲ್ಲ ಹಳ್ಳಿ ಒಳಗೆ ಕೂತ್ಕೊಂಡು ಮೊಬೈಲನ್ನ ನೋಡಿ ನಾವು ಓಪನ್ ಮಾಡಿ ರಿಸಲ್ಟ್ನ ಓಪನ್ ಮಾಡ್ತೀವಿ ರಿಸಲ್ಟ್ ಸಿಕ್ಬಿಡ್ತು ಫರ್ಸ್ಟ್ ಕ್ಲಾಸ್ ಅಂತ ತುಂಬ ಖುಷಿ ಆಯಿತು ಇದೆಲ್ಲ ಸಾಧ್ಯವಾಗಿದ್ದು ಮೊಬೈಲಿಂದ ನಾನೇನು ಪಾಠ ಮಾಡೋದು ಗೊತ್ತಿರಲಿಲ್ಲ ಅದ್ರಾಗೆ ಹೆಲ್ಪ್ ಬೇಕಾಗಿತ್ತು ಎಸ್ ಎಲ್ ಸಿ ಒಳಗೆ ಸೀ ದಟ್ ಫಾರ್ಮುಲ ಅಂತ ಅದನ್ನು ಮೊಬೈಲ್ನೊಳಗೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದೆ ಸೀ ದಾಟ್ ಫಾರ್ಮುಲಾ ಅಂತ ಬಂತು ಹೆಂಗೆ ಮಾಡೋದು ಏನು ಅಂತೆಲ್ಲ ಹೊಳೀತು ಹೋಗಿ ನಾವು ಮಾಡಿ ಸಕ್ಸಸ್ ಆದ್ವಿ ಇವೆಲ್ಲ ಮೊಬೈಲ್ ಇಂದಲೇ ಕಾರಣ ಸೊ ಮೊಬೈಲ್ ಇಲ್ಲದಲೆ ಇವತ್ತಿನ ಯುಗನೇ ಇಲ್ಲ ಅಂತ ಹೇಳುತ್ತಾ ನಾನು ಮೊಬೈಲನ್ನ ಸೂಪರ್ ಅಂತ ಅಪ್ರಿಷಿಯೇಟ್ ಮಾಡುತ್ತಾ ನಾನು ಒಳ್ಳೆ ಕೆಲಸ ಮೊಬೈಲಿಂದ ಅಂತ ಇದು ಮಾಡ್ತಾಯಿದ್ದೀನಿ ನಮಸ್ಕಾರಗಳು ಧನ್ಯವಾದ